ಈಗ ನಮ್ಮ ಬ ನಾವು ಎಲ್ ಐ ಸಿ ಮಾಡಿಸಿದ್ದೇವೆ ಮೇಡಮ್ ಈಗ ನಾವ್ ಎಲ್ ಐ ಸಿ ಒಂದು ಒಂದು ವರ್ಷಕ್ಕೆ ಮುನ್ನೂರ ಐವತ್ತು ಆರುನೂರು ಹೀಗೆ ಎಲ್ ಐ ಸಿ ಮಾಡಿ ಎಲ್ ಐ ಸಿ ನಿಮಗೆ ಬಹಳ ಅನುಕೂಲ ಆಗ್ತದೆ ಎಲ್ ಐ ಸಿಯಿಂದ ಅಪಘಾತ ಮೇಲೆ ಒಳ್ಳೆಯ ಅನ್ಕೂಲವಾಗ್ತದೆ ವೈದ್ಯಕೀಯ ನಮಗೆ ಒಂದು ಹೆಮ್ಮೆ ಇದ್ದರೆ ಬಾ ಅನ್ಕೂಲವಾಗ್ತದೆ ಅದನ್ನು ನಾವು ನೀವಾಗಿ ಅಥವಾ ಕುಟುಂಬದ ಯಾವುದೇ ಸದಸ್ಯರ ನಾವು ಎಲ್ಲರೂ ಬಳ್ಸ್ಕೊಳ್ತಾ ಮತ್ತು ಮಕ್ಕಳು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಹಾಗೂ ನಮ್ಮ ಮನೆಯ ಹೆಣ್ಣು ಮಕ್ಕಳು ಯಾರಾದರೂ ಎ ಐ ಸಿ ಮಾಡಿದರೆ ಬಾ ಎಲ್ ಐ ಸಿಯಿಂದ ಒಂದು ಉತ್ತಮ ಜೀವನ ನಿರೀಕ್ಷಿಸಬಹುದು ಎಲ್ ಐ ಸಿಯಿಂದ ನಾವು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ನಾಗರಿಕನಾಗಿ ಬೆಳಿತೀವಿ ಎಲ್ ಐ ಸಿಯು ನಮ್ಮ ಜೀವನದ ಒಂದು ಅತಿಮುಖ್ಯ ಭಾವ ಎಲ್ ಐ ಸಿಯಿಂದ ವಿಮೆ ಮಾಡಿಸೋದರಿಂದ ವೈದ್ಯಕೀಯ ಸೌಲಭ್ಯ ಯಾವುದೇ ಒಂದು ಸಮಯದಲ್ಲಿ ಭಾಳ ತುಂಬ ಅನುಕೂಲವಾಗ್ಲಿ ಎಲ್ ಐ ಸಿಯಿಂದ ಜೀವಮೆನಿಕವಿಂದ ನಾವು ಪಾರ್ತೇ ಜೀವ ಮಾಡ್ಸೋದ್ರಲ್ಲಿ ನಮಗೆ ಜೀವಕ್ಕೆ ಒಂದು ಉತ್ತಮ ಮಾರ್ಗದ ಅಡಿಪಾಯವಾಗುತ್ತದೆ ಜೀವವಿಮೆ ಮಾಡಿಸೋದರಿಂದ ಮಕ್ಕಳು ಮತ್ತು ನಮ್ಮ ಮಹಿಳೆಯರಿಗೆ ಉತ್ತಮ ಸಂಗಾತಿಯೊಂದಿಗೆ ಎಲ್ಲರಿಗೂ ಅನನುಕೂಲವಾಗಿ ಜೀವ ವಿಮೆ ಮಾಡಿಸೋದರಿಂದ ಜೀವ ವಿಮೇಲಿ ಭಾರತ ಸರ್ಕಾರದ ಒಂದು ಅದು ಒಂದು ಉದ್ಯಮವಾಗಿದೆ ಜೀವ ವಿಮೆ ಮಾಡಿಸುವಂಥ ನಾವು ಯಾವುದೇ ಸಮಯದಲ್ಲಿ ನಮಗೆ ಅನುಕೂಲತೆಗಳು ಜಾಸ್ತಿ ಇರ್ತವೆ ಅನುಕೂಲ ತಿಳ್ಕೊಂಡು ಅದರಿಂದ ನಾವು ಉತ್ತಮ ನಾಗರಿಕ ನಮಗೆ ಒಳ್ಳೆಯ ಒಂದು ಸಹಾಯಕವಾದ ಈ ಜೀವ ವಿಮೆ ಮಾಡಿಸುವುದು ಹಾಗೂ ಜೀವ ವಿಮೆಯಿಂದ ಬಂದಂಥ ಯಾವುದೇ ಹಣ ಇರ್ಬೋದು ನಮಗೆ ಒಂದು ಉದ್ಯೋಗ ತೊಡಗಿಸಿಕೊಳ್ಲಿಕ್ಕೆ ಭಾಳ ಉತ್ತಮ ಸಹಾಯವಾಗಲಿದೆ ಜೀವ ವಿಮೆಯು ನಮಗೆ ಬಹು ಒಂದು ನಿರ್ಶಿತ ಒಂದು ಒಳ್ಳೆಯ ಉತ್ತಮ ನಾಗರಿಕನಾಗಲು ಒಂದು ಪ್ರೇರೇಪಣೆ ನೀಡುತ್ತದೆ ಜೀವ ವಿಮೆಯಿಂದ ನಾವು ನಮ್ಮ ದೇಶಕ್ಕಾಗಲಿ ನಾವು ನಮ್ಮ ನಮ್ಮ ರಾಜ್ಯಕ್ಕಾಗಲಿ ನಮ್ಮ ಕುಟುಂಬಕ್ಕಾಗಲಿ ಉತ್ತಮ ಅವಕಾಶ ಇದೆ ಜೀವ ವಿಮೆಯಿಂದ ನಾವು ಭಾರತೀಯರು ನಮಗೆ ಉತ್ತಮ ಸ್ಪಂದನೆ ಹಾಗೂ ಯಾವುದೇ ಸಮಯ ಈಗ ಒಂದು ಏನು ಅನಾಹುತ ಆ ಸಮಯದಲ್ಲಿ ಜೀವ ವಿಮೆಯಿಂದ ಮುಂದಿನ ಪೀಳಿಗೆ ಸಹಾಯವಾಗುತ್ತೆ ಜೀವ ವಿಮೆ ಮಾಡಿಸಿದ್ದಲ್ಲಿ ನಮಗೆ ಒಂದು ಉತ್ತಮ ಮಾರ್ಗದರ್ಶನ ಜೀವನದಲ್ಲಿ ದೊರೆಬೋದು ಹೀಗಾಗಿ ಜೀವ ವಿಮೆಯು ನಿಮ್ಮದು ಅತೀ ಮಾನ ಮುಖ್ಯವಾದ ಒಂದು ವಿಮೆಯ ಅಂಗವಾಗಿದೆ ಜೀವ ವಿಮೆಯು ಮಾಡಿಸುವಲ್ಲಿ ನಾವು ಒಳ್ಳೆಯ ನಾಗರಿಕನಾಗ್ಬೋದು ಭಾರತೀಯ ಜೀವ ವಿಮೆಯಿಂದ ನಮಗೆ ಒಳ್ಳೆಯ ಸಹಾಯ ದೊರಕುವುದು ಜೀವ ವಿಮೆಯು ಒಂದು ವೈದ್ಯಕೀಯ ಈಗ ಒಂದು ಸಮಯದಲ್ಲಿ ಏನೋ ಅಪಘಾತ ಸಮಸ್ಯೆಯಲ್ಲಿ ಜೀವ ವಿಮೆ ಬಂದರೆ ಅದು ನಮಗೆ ಒಳ್ಳೆ ತುಂಬ ಸಹಾಯಕವಾಗಿ ಒಂದು ವೇಳೆಯಲ್ಲಿ ನಾವು ಜೀವ ವಿಮೆ ಮಾಡಿಸಿದ್ದರೆ ನನಗೊಂದು ತೊಂದರೆ ಆಗೋದು ಜೀವ ವಿಮೆ ಮಾಡ್ಸಿರೋದು ನಮ್ಮ ಕುಟುಂಬದ ಸದಸ್ಯರಿಗೆ ಯಾವತ್ತಾದರೂ ನಾವು ಎಲ್ಲರೂ ಬಳಕೆ ಮಾಡುತ್ತೇವೆ ಸದಸ್ಯರು ಮನೆಯ ಮನೆಯ ಪತ್ನಿ ಮಕ್ಕಳು ಮಗಳು ಹಾಗೂ ಯಾರೂ ಒಟ್ಟು ಎಲ್ಲ ಸದಸ್ಯರು ಸೇರಿಕೊಂಡು ಒಂದು ಜೀವ ವಿಮೆಯಿಂದ ನಮ್ಮಂತೆ ಸಿಕ್ಕ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತ ಜೀವ ವಿಮೆ ಮಾಡಿಸಿದ್ದಲ್ಲಿ ನಾವು ಜೀವನದ ಒಂದು ಸುಖ ದಾರಿನ ಕಾಣುತ್ತೀವಿ ನಮ್ಮ ಒಂದು ಉದ್ಯೋಗ ಯಾವುದೇ ಉದ್ಯೋಗ ಮಾಡಿದಲ್ಲಿ ನಮ್ಮ ಒಂದು ಸಿಂಹಪಾಲು ಕನಿಷ್ಠ ಐವತ್ತು ಪರ್ಶೆಂಟ್ ಅದು ನಾವು ವಿಮೆ ತುಂಬೋಕೆ ಈಗ ವರ್ಷಕ್ಕೆ ಒಂದು ಕಂತು ನೂರಾ ನೂರ ಐವತ್ತು ಒಮ್ಮೆ ನಾನ್ನೂರು ಐವತ್ತು ಒಮ್ಮೆ ಮುನ್ನೂರು ಆರುನೂರು ಹೀಗೆ ಒಂದು ಕಂತು ಮಾಡುತ್ತಾ ಹೋಗಿ ಒಂದು ವರ್ಷಕ್ಕೆ ಮುನ್ನೂ ಆರ್ಥಿಕ ಮುನ್ನೂರು ಇರ್ಬೋದು ವರ್ಷಕ್ಕೆ ಆರ್ನೂರು ಇರ್ಬೋದು ಅವಾಗ ಕಂತು ಕಟ್ಟಿ ನಾನು ಜೀವ ವಿಮೆಯೂ ಮಾಡಿಸಿ ಮಾಡಿಸಿ ಇರ್ತೇವೆ ಜೀವ ವಿಮೆಯು ನಮಗೆ ಜೀವ್ನ ಉದ್ದಕ್ಕೂ ಉತ್ತಮ ಮಾರ್ಗದರ್ಶನವಾಗಿದೆ ಎಲ್ ಐ ಸಿಯು ನಮಗೆ ಭಾರತೀಯ ಜೀವ ವಿಮೆಯಿಂದ ನಾವು ಪರಿಯ ನಮ್ಮ ಜೀವನದ ಅತಿ ಮುಖ್ಯ ಅಂಗ ಅಂದರೆ ನಾವು ತಪ್ಪಾಗಲಿಕ್ಕಿಲ್ಲ ಜೀವ ವಿಮೆಯಿಂದ ನಾವು ಇಡೀ ನಮ್ಮ ದೇಶದ ನಾವು ಉತ್ತಮವಂತಾದ ಪ್ರೀತಿ ಕಾಣಲು ಸಾದ್ಯ ಜೀವ ವಿಮೆ ಮಾಡಲು ಸ್ವಲ್ಪ ಜನಗಳು ಯಾಕೆಂದರೆ ಇಲ್ಲದಿದ್ದರೆ ಭಾಳ ತೊಂದರೆ ಆಗ್ತದೆ ಜೀವ ವಿಮೆಯಿಂದ ಕುಟುಂಬಕ್ಕೆ ಹಾಗೂ ನಮ್ಮ ಒಂದು ಮುಂದಿನ ಪೀಳಿಗೆ ಒಳ್ಳೆ ಆಶಾದಾಯಕವಾಗಿದೆ ಜೀವ ವಿಮೆಯಿಂದ ನಾವು ಏನು ನಿರೀಕ್ಷೆ ತಿಳಿ ನಿರೀಕ್ಷೆ ಅವು ಆಗಿದಾವೆ ನಮಗೆ ಒಳ್ಳೆಯ ಸಮಯದಲ್ಲಿ ನಮಗೆ ಅದು ಸಹಕಾರ ಇರ್ತದೆ ನಮಗೆ ಜೀವ ವಿಮೆಯಿಂದ ಭಾರತೀಯ ಒಂದು ಜೀವ ವಿಮೆ ಒಂದು ನಮಗೆ ದೇಶಕ್ಕೆ ಕೊಡುಗೆ ಹಾಗೂ ನಾವು ನಮ್ಮ ಜೀವನಕ್ಕೆ ಮಾರ್ಗೋಪಾಯ ಯಾವುದೇ ಸಮಯದಲ್ಲಿ ಆಗ್ಬೋದು ನಾವು ನಮ್ಮ ಒಂದು ಉದ್ಯೋಗದಿಂದ ಜೀವ ವಿಮೆ ಜೀವ ವಿಮೆಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಜೀವ ವಿಮೆಯಿಂದ ನಾವು ಭಾಳ ಉತ್ಸುಕರಾಗಿದ್ದೀವಿ ನಮಗೆ ಯಾವುದೇ ಸಮಯಲ್ಲಿ ಕಷ್ಟ ಕಾರ್ಪಣ್ಯದಲ್ಲಿ ಆಗಲಿ ಒಂದು ಮಗಳ ಮದುವೆ ಆಗಲಿ ಮಗನ ಮಸುವೆ ಆಗಲಿ ಒಂದು ಒಳ್ಳೆಯ ಒಂದು ಸಂಘ ಬಂತು ನನಗೆ ಸಹಾಯ ಮಾಡ್ತೀವಿ ಜೀವ ವಿಮೆಯು ನಮಗೆ ತೆ ಜೀವನದಲ್ಲಿ ಅತಿ ಮುಖ್ಯ ಯಾಕೆಂದರೆ ಏನೇ ಒಂದು ಯಾವುದೇ ವೇಳೆ ಇರಲಿ ಜೀವ ವಿಮೆ ಮಾಡಿಸಿದ ಜನರು ಒಂದು ಉತ್ತಮ ಒಂದು ಆಶಾದಾಯಕ ಒಂದು ನೀತಿನ ಕಾಣಬೋದು ಕುಟುಂಬದ ಸದಸ್ಯರು ಪತ್ನಿ ಮಗ ಸೊಸೆ ಮಗಳು ಅಳಿಯ ಮಾವ ಹೀಗೆ ಎಲ್ಲ ಸಂಬಧಿಕರು ಸ ಪ್ರತಿ ಸದಸ್ಯರ ಜೀವ ವಿಮೆ ಮಾಡಿಸಬೇಕು ಮಾಡಿಸಿದ್ದಲ್ಲಿ ನಮಗೆ ಒಳ್ಳೆಯ ಅಂಕ ಸಹಾಯಕಾರಿ ಕಷ್ಟ ಕಾರ್ಪಣ್ಯದಲ್ಲಿ ಒಂದು ಉತ್ತಮ ಗೆಳೆಂಡ್ ಮಾರ್ಗದರ್ಶನ ಮಾಡುತ್ತಾ ಗೆಳೆ ನಮ್ಗೆ ಅನುಕೂಲವಾಗುತ್ತದೆ ಜೀವ ವಿಮೆಯು ಒಂದು ಒಂದು ನಮಗೆ ಕೊಟ್ಟಂಥ ಒಂದು ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳ್ಬೇಕು ಕೇಂದ್ರ ಸರ್ಕಾರವು ಜೀವ ವಿಮೆಯಿಂದ ಎಲ್ಲ ಜನರಿಗೂ ಅನುಕೂಲ್ವೆ ಹೊರ್ತು ಅನಾನುಕೂಲ ಎಂದು ಇಲ್ಲ ಜೀವ ವಿಮೆ ಮಾಡಿಸಿದಲ್ಲಿ ಪ್ರತಿಯೊಂದು ನಾಗರಿಕನಿಗೂ ಅವರವರ ತಕ್ಕಂತೆ ಒಂದು ಮಾರ್ಗೋಪಾಯ ಕಂಡುಕೊಂಡು ಅವರಿಗೆ ಅನುಕೂಲ ಆಗುವ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಹೀಗೆ ಒಂದೊಂದು ಕಂತು ಆರು ತಿಂಗ್ಳು ಒಂದು ಕಂತು ಅದು ಇರ್ಬೋದು ಅಥ್ವಾ ವರ್ಷಕ್ಕೆ ಎರ್ಡು ಕಂತು ಇರ್ಬೋದು ಹೀಗೆ ಕಟ್ಟುತ್ತಾ ಹೋದಲ್ಲಿ ಜೀವ ವಿಮೆಯು ನಮಗೆ ಸಹಾಯಕಾರಿ ಆಗಿದೆ ಪ್ರತಿ ಮನುಷ್ಯನೂ ಒಂದು ಉದ್ಯೋಗಕ್ಕಿಂತ ಇನ್ನೊಂದು ಉದ್ಯೋಗದಲ್ಲಿ ತೊಡಗಿ ಜೀವ ವಿಮೆಯಿಂದ ದೇಶಕ್ಕೆ ಲಾಭ ಹಾಗೂ ಕಟ್ಟಿದಂಥ ವ್ಯಕ್ತಿಯು ಉತ್ತಮ ಒಂದು ಫಲ ನಿರೀಕ್ಷೆ ಅತ್ತ ಜೀವ ವಿಮೆಯು ನಮ್ಮ ಜೀವ ಮಾವು ಇರುವು ಇರುವುದ ತನಕ ನಮ್ಗೆ ಗೆಳೆ ಅಂತೆ ಕೆಲಸ ಮಾಡ್ತವೆ ಜೀವ ವಿಮೆಯಿಂದ ಯಾವುದೇ ಅನುಕೂಲ ಎಲ್ಲ ಅನುಕೂಲ ಇದೆ ಅನಾನುಕೂಲ ಯಾವುದೇ ಇರಲಿ ಈಗ ಜನರು ಏನು ಕಟ್ಟೋದು ಬಿಡೋದು ಅಂತ ಅಂದೇಳಿ ಸ್ವಲ್ಪ ಅಲಕ್ಷ ಮಾಡಿದ ಅಲಕ್ಷ ಮಾಡುತ್ತಾ ಈ ಜೀವ ವಿಮೆಯಿಂದ ನಮಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಜೀವನ ರೂಪಿಸಿಕೊಳ್ಳಿ ಒಂದು ಸಹಕಾರಿಯಾಗಿದೆ ಜೀವ ವಿಮೆಯು ಮಗಳ ಮದುವೆಗಿರ್ಬೋದು ಅಥ್ವಾ ಮಗನ ಒಂದು ಪುಣ್ಯಕರಿಗೆ ಇರ್ಬೋದು ಒಂದು ಒಂದು ನಿವೇಶನ ಕದಿಗಿರ್ಬೋದು ಒಂದು ಕಾಡೀಕರಿಗಿರ್ಬೋದು ಅಥ್ವಾ ಒಂದು ಬೈಕ್ ಹೊಸದು ಯಾವ್ದಾದ ತೋಣದ್ದು ಇರ್ಬೋದು ನಮಗೆ ನಾವು ಕಟ್ಟಿದ ಕಂತಿನಲ್ಲಿ ನಮಗೆ ಅನುಕೂಲ ಆಗುವಂಥ ಅಲ್ಲ ಇಲಾಖೆಯೋರು ನಮಗೆ ಒಂದು ಸಹಕಾರ ಸ್ಪಂದನೆ ನೀಡುತ್ತ ನಮ್ಮ ಜೀವನಕ್ಕೊಂದು ಭದ್ರ ಆಗ್ತವ್ರೆ ಜೀವ ವಿಮೆಯು ಒಳ್ಳೆಯ ಸಂಗ ಸಂಗಾತಿಯಂತೆ ಬಂದು ನಮ್ಮ ಗೆಳೆಯನಂತೆ ಬಂದು ನಮಗೆ ಮಾರ್ಗದರ್ಶನ ಮಾಡುತ್ತದೆ ಜೀವ ವಿಮೆಯಿಂದ ಇಡೀ ದೇಶಕ್ಕೆ ಅನುಕೂಲ ಹಾಗೂ ಎಲ್ಲ ಜನರಿಗೂ ಒಬ್ಬರಿಗೊಬ್ರು ಜೀವ ವಿಮೆ ಮಾಡಿಸೋರಿಂದ ಉತ್ತಮ ಒಂದು ಪರಿಸರ ಕಟ್ಟಿಕೊಳ್ಳೋ ಒಂದು ಸ್ವಚ್ಛವಾದ ಒಂದು ಹರಕೆಯಿಂದ ಉದ್ಯೋಗ ಮಾಡಿಕೊ ನಮಗೆ ಅನುಕೂಲವಾಗ್ತದೆ ಜೀವ ವಿಮೆ ಅಂತ ಒಂದು ಉತ್ತಮ ಒಂದು ಒಳ್ಳೆಯ ನಮಗೆ ಅದು ಭಾಳ ಸರ್ಕಾರ ಸಹಕಾರಿಯಾಗಿದೆ ಸರ್ಕಾರವು ಇಂಥ ಜೀವ ವಿಮೆಯಿಂದ ನಮಗೆ ರೈತರಿಗೆ ಕೃಷಿಕ ವರ್ಗದವರಿಗೆ ಉದ್ಯೋಗದಾತರಿಗೆ ಆಮೇಲೆ ದುಡಿಯುವವರಿಗೆ ಬಡ ಜನರಿಗೆ ಶ್ರೀಮಂತರಿಗೆ ಆರು ಬೇ ಎಲ್ಲರೂ ಒಂದೆ ರೀತಿಯಾಗಿ ಅದು ಜೀವ ವಿಮೆ ಎಂದು ಅಮಾ ಜೀವೆ ವಿಮೆಗಳು ಮಾಡಿಕೊಂಡು ಆಯಾ ತಕ್ಕಂಥ ಸಮಯಕ್ಕೆ ತಕ್ಕಂಥ ಅವು ತಮ್ಮ ವಿಮೆಯನ್ನು ಕಂತನ್ನು ಬಿಡುಗಡೆ ಮಾಡಿ ಅವ್ರಿಗೆ ಸಹಾಯಕಾರಿ ಆಗ್ತಾರೆ ಹೀಗಾಗಿ ಜೀವ ವಿಮೆಯಿಂದ ನಮಗೆ ಲಾಭವೇ ಹೊರತು ಎಂತು ನಮಗೆ ಏನೂ ಅನಾನುಕೂಲ ಆಗೋದಿಲ್ಲ ಅನುಕೂಲವೇ ಹೊರತು ಅನಾನುಕೂಲ ಎಂದು ಆಗೋದಿಲ್ಲ ಜೀವ ವಿಮೆಯಿಂದ ಇಡೀ ನಾವು ದೇಶದ ಒಂದು ಭದ್ರ ಹಾಗೂ ಕುಟುಂಬದ ಒಂದು ಮುಖ್ಯ ಬುನಾದಿಯನ್ನು ಹಾಕ್ಬೋದು ಜೀವ ವಿಮೆಯಿಂದ ಮುಂದಿನ ಪೀಳಿಗೆಯು ಈಗಿನ ನಾವು ತಲೆಮಾರಿಂದ ಮುಂದಿನ ಪೀಳಿಗೆವರೆಗೆ ಉತ್ತಮ ಒಂದು ಆಶಾದಾಯಕ ಲಾಭವನ್ನು ಕಾಣಬೋದು ಜೀವ ವಿಮೆಯು ಜೀವಕ್ಕೆ ಒಂದು ಏನಾದರೂ ಒಂದು ಮಾರ್ಗದಲ್ಲಿ ನಮಗೆ ಯಾವುದೇ ತೊಂದರೆ ಆದಲ್ಲಿ ಮುಂದಿನ ನಮಗೆ ಸಂಗಾತಿ ಇರ್ಬೋದು ಮಕ್ಳು ಇರ್ಬೋದು ಮಗ್ಳು ಇರ್ಬೋದು ಮಗ ಇರ್ಬೋದು ಪತಿ ಮಾವ ಹೀಗೆ ಕುಟುಂಬದಲ್ಲಿ ಯಾರೇ ಸದಸ್ಯ ಇದ್ದರು ಅವ್ರಿಗೆ ಅನುಕೂಲವೇ ಹೊರ್ತು ಅನಾನುಕೂಲ ಎಂದರೂ ಜೀವ ವಿಮೆಯಿಂದ ನಮಗೆ ಉತ್ತಮ ಮಾರ್ಗದರ್ಶನವಿದೆ ಜೀವನಕ್ಕೆ ಒಂದು ಬದ್ಧ ಬುನಾದಿ ಆಗಲಿದೆ ಜೀವ ವಿಮೆಯು ಇಡೀ ದೇಶಕ್ಕೆ ಒಂದು ಒಳ್ಳೆಯ ಬ ಬುನಾದಿ ಆಗಲಿ ಜೀವ ವಿಮೆಯಿಂದ ಜನರು ಅರಿಂದ ಒಬ್ಬರು ಎಲ್ಲ ನಾವು ನೀವು ಅನ್ನೋದು ಎಲ್ಲಕ್ಕೂ ಒಬ್ಬರಿಗೊಬ್ರು ಒಂದು ಕಟ್ಟುತ್ತಾ ಒಂದು ಜೀವ ವಿಮೆ ಮಾಡಿಸುತ್ತಾ ಹೋದಲ್ಲಿ ಮುಂದಿನ ಒಂದು ದೇಶದ ಪ್ರಗತಿಯನ್ನ ನಾವು ಕಾರಣೀಭೂತರಾಗುತ್ತೆ ಜೀವ ವಿಮೆಯು ಇಡೀ ದೇಶಕ್ಕೆ ಒಂದು ಪ್ರಗತಿಗೆ ಒಂದು ಬದ್ಧ ಬುನಾದಿ ಜೀವ ವಿಮೆಯಿಂದ ಯಾವುದೇ ಜನರು ರೈತಪರದಲ್ಲಿ ಬೆಳೆಯ ನಷ್ಟ ಇಲ್ಲಿ ಯಾವುದೇ ಇರಲಿ ನಾವು ಒಂದು ತೊಂದರೆ ಅನುಭವ್ಸಿದಂತೆ ನಮಗೆ ಒಂದು ಮಾರ್ಗದರ್ಶನ ಮಾಡುತ್ತದೆ ಜೀವ ವಿಮೆಯು ನಮ್ಮ ಜೀವನಕ್ಕೆ ಒಂದು ಭದ್ರ ಬುನಾದಿ ಯಾಕೆಂದರೆ ಜೀವ ಜೀವ ವಿಮೆ ನಮಗೆ ಈಗ ಒಂದು ಸಮಯದಲ್ಲಿ ಏನ ಅನಾನುಕೂಲದಿಂದ ಸ್ವಲ್ಪ ವೈದ್ಯಕೀಯ ವಿಮೆ ಮಾಡಿಸಿದ್ದು ಉತ್ತಮ ಯಾಕೋ ನಾವು ನಿಮಗಾಗಿ ಅಥ್ವಾ ನೀವು ನಿಮ್ಮ ಕುಟುಂಬದ ಸದಸ್ಯರಾಗಿ ಅಂಥ ಒಂದು ಸ ಒಂದು ಯೋಜನೆ ಇರುತ್ತೆ ಆ ಯೋಜನೆನ ಹೋದ್ರೆ ಎಲ್ಲ ಜನರಿಗು ಅನ್ಕೂಲ ಜೀವ ವಿಮೆ ಮಾಡಿಸುತ್ತ ಮುಂದಿನ ಪೀಳಿಗೆಗೆ ನಾವು ಒಂದು ತ ಪ ಒಂದು ದ ಮುಡಿಪನ್ನು ಇಟ್ಟು ನಾವು ಜನರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬ ಒಂದು ನಾಣ್ಣುಡಿ ಅಂತೆ ಜೀವ ವಿಮೆಯು ನಮ್ಮ ಒಂದು ಉತ್ತಮ ಮಾರ್ಗದರ್ಶನವಾಗಿದೆ ಜೀವ ವಿಮೆ ಅಂತ ಒಂದು ನಾವು ಇದು ನೋಡಿದಾಗ ನಮಗೆ ಎಲ್ ಐ ಸಿ ದ ಭಾರತೀಯ ಜೀವ ವಿಮೆ ನಮಗೆ ಉತ್ತಮ ಆರೋಗ್ಯದಾಯಕ ಮಾರ್ಗದರ್ಶನವಾಗಿದೆ ನಮಗೆ ಬ್ಯಾಂಕಿನ ಯಾವುದೇ ಸಹ ಸಿಬ್ಬಂದಿ ಬಂದು ನೀವು ಜೀವ ವಿಮೆ ಮಾಡಿಸಿದ್ದಾರಂಥೇಳಿ ಓ ಜೀವ ವಿಮೆ ಮಾಡಿಸ್ಬೇಕು ಮಾಡಿಸಲೇಬೇಕು ತಪ್ಪು ತಪ್ಪಿಸ್ಬಾರ್ದು ಅಂಥ ಒಂದು ಮಾರ್ಗದರ್ಶನ ನೀಡುತ್ತಾ ಜೀವ ವಿಮೆಯಿಂದ ನಮ್ಮ ಜೀವನಕ್ಕೆ ಒಳ್ಳೆಯ ಒಳ್ಳೆಯದೇ ಹೊರತು ಎಂದಿಗೂ ಅನುಕೂಲ ಹೊರತು ಅನಾನುಕೂಲ ಎಂದು ಇಲ್ಲ ಹೀಗಾಗಿ ಜೀವ ವಿಮೆಯು ನಮಗೆ ಜೀವನದಲ್ಲಿ ಒಳ್ಳೆಯ ಒಂದು ಬೆಲೆಯನ್ನು ಕೊಟ್ಟು ಜೀವ ವಿಮೆ ಅಂತ ಒಂದು ಕಾರಣೀಕರ್ತವನ್ನು ಕಟ್ಟಲಿಕ್ಕೆ ನಮಗೊಂದು ಸಾಕಾರ ಜೀವ ವಿಮೆಯು ನಮಗೆ ಒಳ್ಳೆಯ ಮಾರ್ಗದರ್ಶನ ಮತ್ತು ಸರ್ಕಾರ ಹೇಗಿದೆ ನಾವು ಜೀವನದಲ್ಲಿ ಎಂದೂ ಮರೆಯುವಂಥ ಒಂದು ವಿಮೆಯಿಂದ ನಾವು ಜನರು ಸುರಕ್ಷಿತವಾಗಿ ನೆಮ್ಮದಿಯಿಂದ ಆರೋಗ್ಯದಿಂದ ಒಂದು ಜೀವನ ಕಟ್ಟುವಲ್ಲಿ ಉತ್ತಮ ನಾಗರಿಕನಾಗಿ ಬೆಳೆಯಲ್ಲಿ ದೇಶದ ಸಮಸ್ತ ಅಭಿವೃದ್ಧಿಗೆ ನಾವು ಕಾರಣೀಭೂತರಾಗಬೇಕು ಹೀಗಾಗಿ ಜೀವ ವಿಮೆಯು ನಮಗೆ ಒಳ್ಳೆಯದೇ ಹೊರತು ಕೆಟ್ಟದ್ದು ಎಂದೂ ಅಲ್ಲ ಹೀಗಾಗಿ ನಾವು ಜೀವ ವಿಮೆ ಮಾಡಿಸ್ಬೇಕೆ ಹೊರತು ಜೀವ ವಿಮೆ ಅಂತ ಒಂದು ಉತ್ತಮ ಮಾರ್ಗದರ್ಶನ ನಮಗೆ ಬೇಕೆಂದರೆ ನಾವು ಜೀವ ವಿಮೆ ಅಂತ ಒಂದು ಅಂಚೆ ಕಛೇರಿ ಭಾರತೀಯ ಜೀವ ವಿಮೆ ನಿಗಮಕ್ಕೆ ಹೋಗಿ ನಾವು ಒಂದು ಸೇವೆ ಸಲ್ಲಿಸುತ್ತಾ ಜೀವ ವಿಮೆ ಒಂದು ಲಾಭವನ್ನು ಪಡಿಬೇಕು ಹೀಗಾಗಿ ಜನರಿಗೆ ಅನುಕೂಲವೇ ಹೊರತು ಅನಾನುಕೂಲ ಎಂದು ಇಲ್ಲ ಮುಂದಿನ ಪೀಳಿಗೆ ಅವರು ನಾವು ಜೀವ ವಿಮೆ ಮಾಡಿಸಬೇಕು ಎಂದು ಅವರಿಗೆ ಕೂಡ ಮನವರಿಕೆ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಸಾಗಬೇಕು ಜೀವ ವಿಮೆಯು ಮೊತ್ತ ಮ ಜಗತ್ತಿಗೆ ಒಂದು ಆಶಾದಾಯಕವಾಗಿದೆ ಇಡೀ ದೇಶವೆ ಮುನ್ನುಡಿಯಲು ಜೀವ ವಿಮೆ ಮಾಡಿಸುವುದು ಒಂದು ಉತ್ತಮ ಅವಕಾಶ ಹೀಗಾಗಿ ಭಾರತೀಯ ಜೀವ ವಿಮೆಗಿಂತ ಸರ್ಕ ಸರ್ಕಾರಗಳು ಮುಂದೆ ಬರಲು ಒಳ್ಳೆಯ ಭದ್ರಬುನಾದಿ ತರ್ತೆ ಒಂದು ಬ್ಯಾಂಕ್ಗಳು ಆಗಲಿ ಒಂದು ಯಾವದೇ ಖಾತೆ ಇರಲಿ ಜನರಿಗೆ ಅನುಕೂಲವೆ ಹೊರತು ಅನಾನುಕೂಲ ಎಂದು ಅಲ್ಲ ಹೀಗಾಗಿ ಜೀವ ವಿಮೆ ಮಾಡಿಸಬೇಕು ಮಾಡಿಸಿ ಮುಂದಿನ ಜೀವನದಲ್ಲಿ ಉತ್ತಮ ನಾಗರೀಕನಾಗಬೇಕಂತ ನಾವು ಜನರಲ್ಲಿ ಹೇಳ್ತಾ ನಾವು ಕೂಡ ತೊಡಗಿ ಮುಂದಿನ ಒಂದು ಪೀಳಿಗೆಗೆ ಮಾರ್ಗದರ್ಶಕರಾಗೋಣ ಹಾಗೂ ಒಂದು ಉತ್ತಮ ಜ ಜೀವನ ರೂಪಿಸಿಕೊಳ್ಳಲಿ ಆಶಾದಾಯಕ ಭಾವನ ನಾವು ಕುಟುಂಬದಲ್ಲೇ ಕಾಣೋಣ ನಮ್ಮ ಪ್ರಗತಿಗೆ ಮುಂದಿನ ಜೀವನಕ್ಕೆ ದಾರಿ ನಮ್ಮ ನಿರ್ಜೀವನವೆ ಒಂದು ಉತ್ತಮ ದಾರಿ ಆಗಲಿ ಅಂತ ನಾವು ಮಾರ್ಗದರ್ಶನ ಮಾಡುತ್ತಾ ಜೀವನ ಸಾಗಿಸೋದು ಜೀವ ವಿಮೆಯ ಒಂದು ಉದ್ದೇಶ ಹೀಗಾಗಿ ನನ್ನ ನನ್ನನಿಸಿಕೆಯೇ ಜೀವ ವಿಮೆ ಮಾಡಲು ಉತ್ತಮ ಒಂದು ಆಶಾದಾಯಕ ಜೀವನಕ್ಕೊಂದು ಅಂತ ನಾನು ಹೇಳುತ್ತೇನೆ ಜೀವ ವಿಮೆಯಿಂದ ಒಂದು